ನನಗೆ ತೋಟಗಾರಿಕೆ ಅಂದರೆ ತುಂಬ ಇಷ್ಟ ತೋಟಗಾರಿಕೆ ಅಂದರೆ ನಾವು ಮನೆಯಲ್ಲಿ ಕೂಡ ಕೆಲವೊಂದು ಗಿಡಗಳನ್ನು ಬೆಳ್ಸೋದ್ರ ಮೂಲಕ ಕೆಲವೊಂದು ತೋಟಗಳನ್ನು ಮಾಡಿಕೊಂಡಿದ್ದೀವಿ ಯಾವ್ಯಾವು ಅಂದರೆ ಬಾಳೆಹಣ್ಣು ಸೀಬೆ ಹಣ್ಣು ದಾಳಿಂಬೆ ಹಣ್ಣು ಸಪೋಟ ಹೀಗೆ ಅನೇಕ ರೀತಿಯ ತೋಟಗಾರಿಕೆ ಬೆಳೆಗಳನ್ನು ನಾವು ಬೆಳಿತೀವಿ ಅಷ್ಟೇ ಅಲ್ಲದೆ ಕೆಲವೊಂದು ಹೂವಿನ ಗಿಡಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ ಕನಕಾಂಬರ ಮಲ್ಲಿಗೆ ಗಿಡ ಸಾಮಂತಿಗೆ ಈ ರೀತಿ ಅನೇಕ ರೀತಿಯಾದ ಒಂದು ಹೂವಿನ ಬೆಳೆಗಳನ್ನು ಕೂಡ ಬೆಳಿತೀವಿ ಇವುಗಳನ್ನೆಲ್ಲ ನಾವು ಏನು ಮಾಡ್ತೀವಿ ಅಂದರೆ ನಮಗೆ ಬೇಕಾದಷ್ಟನ್ನ ನಾವು ಮನೆಗೆ ಬಳ್ಸ್ಕೊತೀವಿ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಕೊಡ್ತೀವಿ ಇನ್ನೂ ಹೆಚ್ಚಾದವನ್ನ ಏನು ಮಾಡ್ತೀವಿ ಅಂದರೆ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕಿ ಅದರಿಂದ ನಾವು ಸ್ವಲ್ಪ ಹಣವನ್ನು ಕೂಡ ಸಂಪಾದನೆ ಮಾಡ್ತೀವಿ ಗಿಡದಲ್ಲಿ ಬೆಳೆದ ಎಲ್ಲ ಹೂಗ್ಳು ಏನು ನಮಗೆ ಬೇಕಾಗೋದಿಲ್ಲ ಅದರಲ್ಲಿ ಕೆಲವೊಂದು ಹೂಗಳನ್ನ ಕೆಲವೊಂದು ಹಣ್ಣುಗಳನ್ನ ನಾವು ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕಿ ಇದರಿಂದ ದುಡ್ಡನ್ನು ನಾವು ಸಂಪಾದನೆ ಮಾಡ್ತೀವಿ ಇದರಿಂದ ನಮ್ಗೆ ಆರ್ಥಿಕವಾಗಿ ಸಹಾಯಕವಾಗಿದೆ ಅಷ್ಟೇ ಅಲ್ಲದೆ ನಾವು ನಮ್ಮ ಮನೆಗೆ ಬೇಕಾದಂತಹ ಹಣ್ಣು ಹಂಪಲುಗಳನ್ನ ಮನೆಯಲ್ಲಿ ನಮ್ಮ ಮಕ್ಕಳು ಎಲ್ಲರು ಚೆನ್ನಾಗಿ ತಿಂದ್ಕೊಂಡು ಇರೋದಕ್ಕೆ ಕೂಡ ಇವು ಸಹಾಯಕವಾಗಿವೆ ಅಷ್ಟೇ ಅಲ್ಲದೆ ನಮಗೆ ಮನೆಗೆ ಬೇಕಾಗಿರತಕ್ಕಂಥ ಪೂಜೆ ಎಲ್ಲ ಹೂಗಳು ನಮಗೆ ಇದರಿಂದ ಸಿಗ್ತಾ ಇರ್ತವೆ ಪೂಜೆಗೆ ನಾವು ಯಾವುದೇ ರೀತಿಯ ಹೂವನ್ನ ಕೊಂಡುಕೊಳ್ಳೋದಿಲ್ಲ ಇದರಿಂದ ಒಂದು ರೀತಿಯಲ್ಲಿ ನಮಗೆ ಖುಷಿ ಕೊಡುತ್ತೆ ನಾವು ಬೆಳೆದ ಹೂವವನ್ನ ನಾವು ನಮ್ಮ ಮನೆಯಲ್ಲೇ ಬಳಸ್ತಾ ಇದ್ದೀವಿ ಅಂತೇಳಿ